ನನ್ನ ಹೆಸರು ಶಿಲ್ಪ ಅಂತ ಹೇಳಿ ಇವಾಗ ನಾನು ನಂಗೆ ಅದೇ ನಾನು ಇವಾಗ ಶಿಗ್ಗಾಂವಿಯಿಂದ ಮಾತಾಡ್ತಿರೋದು ಅದೇ ನಾನು ಟೂರ್ ಇವಾಗ ಚಿತ್ರದುರ್ಗಕ್ಕೆ ನಾನು ಪ್ಲೇಸ್ ನೋಡೋಕ್ಕೋಸ್ಕರ ಬರಬೇಕು ಕೋಟೆನ ಅಂತ ಅನ್ಕೊಂಡಿದೀನಿ ನನಗೆ ಯಾವ ಥರ ನೀವು ಗೈಡ್ ಮಾಡ್ತೀರಾ ಯಾವ ಥರ ಇಂಟ್ರಕ್ಷನ್ ಕೊಡ್ತೀರಾ ಆಮೇಲೆ ನಮ್ಗೆ ಯಾವ ಥರದಲ್ಲಿ ಬಂದರೆ ಫೆಸಿಲಿಟಿಗಳು ಇರುತ್ತೆ ಹ್ಞೂ ಯಾವ ಥರದ್ದು ನಮಗೆ ಅಪ್ರೋಚ್ ಮಾಡ್ತೀರಾ ನಿಮ್ಮ ದುರ್ಗದ ಬಗ್ಗೆ ನಮಗೆ ಪ್ಲೇಸಿನ ಬಗ್ಗೆ ಯಾವ ಥರ ನಮ್ಗೆ ಇಂಟ್ರಡಕ್ಷನ್ ಕೊಡ್ತೀರಾ ಮೇಡಮ್ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ ಓಕೆ ಮೇಡಮ್ ಹ್ಞೂ ಹಾಂ ಹೌದು ಹಾಂ ಹಾಂ ಒನ್ ತೌಝಂಡ್ ಒಬ್ಬರಿಗೆಯಾ

ಅಲ್ಲ ನಾವು ಬನ್ ನಾವು ಟೋಟ್ಲಿ ಬರ್ತಿರೋದೇ ನಾವು ಆರು ಜನ ಇಲ್ಲಿಂದ ಶಿಗ್ಗಾಂವಿಂದ ಬರ್ತಿರೋದು ನಮ್ಗೆ ಏನಂದರೆ ಇವಾಗ ಒಬ್ರಿಗೆ ಇಷ್ಟು ಅಂತ ರೇ ಫಿಕ್ಸ್ ಮಾಡಿರ್ತೀವಲ್ಲ ಇನ್ನು ಟೋಟಲಾಗಿ ಎಷ್ಟು ಫ್ಯಾಮಿಲಿ ಪ್ಯಾಕೇಜು ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡಿರ್ತೀರಾ ಅಂತ ಕೇಳಿದೆ ಒನ್ ತೌಝಂಡ್ ಕಡಿಮೆ ಮಾಡ್ಬೋದಲ್ಲವಾ ನಾವು ಇಷ್ಟು ದೂರಿಂದ ನಮ್ಮ ದುರ್ಗದ ಕೋಟೆ ಒನಕೆ ಓಬವ್ವನ ಕೋಟೆ ಅಂತ ನೋಡಕ್ಕೆ ಬರ್ತಿದ್ದೀವಿ ಅಲ್ಲ ನೀವು ಇವಾಗ ನಮ್ಮ ಹ್ಞೂ ಇವಾಗ ಏನಕ್ಕೆ ಹೇಳಿ ಕೇಳ್ತಿದೀನಿ ಅಂದರೆ ನೀವು ಇವ ನಾವು ಈ ಒಂದೇ ಪ್ಲೇಸನ್ನು ನೀವು ನಮ್ಗೆ ಒಬ್ರಗೇ ಪ್ರತ್ಯೇಕವಾಗಿ ಏನೂ ತೋರಿಸಲ್ಲ ನೀವು ಒಂದು ಐದಾರು ಫ್ಯಾಮ್ಲೀನ ಜೊತೆಲಿ ಇಟ್ಕೊಂಡ್ಬಿಟ್ಟೇ ತೋರಿಸ್ತಿರ್ತೀರ ಸೊ ನಮ್ಗೆ ಒಂದು ಕನ್ಸೇಶನ್ ಕೊಡ್ಬೋದಲ್ವ ನಾವು ಇಲ್ಲಿಂದ ಉತ್ತರ ಕರ್ನಾಟಕದಿಂದ ಬಂದಿರ್ತೀವಿ ಹ್ಞೂ ಅಲ್ಲ ಅದನ್ನೇ ನಾನು ಈ ಕನ್ಸೇಶನ್ ಕೊಡ್ಬೋದಲ್ಲವಾ ಪ್ಲೇಸ್ ನೋಡೋಕ್ಕೋಸ್ಕರ ಆಮೇಲೆ ಯಾವ್ಯಾವ ಪ್ಲೇಸ್ಗಳು ಇದೆ ದುರ್ಗದಲ್ಲಿ ಯಾವ ಥರದ್ದು ನಮಗೆ ಅದು ಇಂಟ್ರಡಕ್ಷನ್ ಕೊಡ್ತೀರಾ ಏನು ಡಿಸ್ಟಬೆನ್ಸು ಹ್ಞೂ ಹ್ಞೂ ಹಾಂ ಹಾಂ ಹಾಂ ಹಾಂ

ಹಾಂ ಹಾಂ ಹಾಂ ಹಾಂ ಬೇರೆ ಥರದ ನಮ್ಗೆ ಯಾವುದೂ ತೊಂದರೆ ಏನೂ ಆಗಲ್ಲಲ್ವ ನಿಮ್ಮ ಕಡೆಯಿಂದ ಇವಾಗ ಒಳ್ಳೆಯ ಗೈಡೆನ್ಸ್ ಕೊಟ್ಟಿರಿ ಅಂತಂದರೆ ನಾವು ನೋಡಿ ಹೋಗಾದ ಮೇಲೆ ಹ್ಞೂ

ಅಲ್ಲ ಅಂಥ ಸಿಚುವೇಶನ್ಸ್ ಬರೋ ಅಂಥೋರು ಕಾ ನಮ್ಮ ನಾವೆಲ್ಲ ನಾವೆಲ್ಲ ಇವಾಗ ಬರ್ತಿರೋದ್ ಯಂಗ್ಸ್ಟರ್ಸೇ ಎಲ್ಲ ಈಗಿನ ಇದು ಜನ್ರೇಷನವರೇ ಬರ್ತಿರೋದ್ರಿಂದ ನಮಗೆ ಆಮೇಲೆ ಫೆಸಿಲಿಟಿಗಳು ಆಯಿತು ಇವಾಗ ನಮ್ಗೆ ತೋರಿಸ್ತೀರ ಹೇಳ್ತೀರ ಅಲ್ಲಿ ಬಗ್ಗೆ ಮಾಹಿತಿ ಕೊಡ್ತೀರ ಸರಿ ಇವಾಗ ನಾವು ಅದನ್ನು ಕೆ ನೋಡಿಬಿಟ್ಟು ನಿಮಗೆ ಹ್ಞೂ ಆಯಿತು ಮೇಡಮ್ ಓಕೆ ಧನ್ಯವಾದಗಳು ಹಾಂ